ಹಲ್ ಹಲೋ ನಮಸ್ತೆ ಸ್ವಾಮೀಜಿ ಸ್ವಾಮೀಜಿ ವರ್ಮಹಾಲಕ್ಷ್ಮಿ ಹಬ್ಬಾದ ಶುಭಾಶಯಗಳು ಸ್ವಾಮೀಜಿ ಅದೇ ಊಟಕ್ಕೆ ಏನೇನು ಅಡಿಗೆ ಪ್ರಿಪೇರ್ ಮಾಡೋಣ ತಯಾರು ಮಾಡಬೇಕು ಅಂತೇಳಿ ಕೇಳಣ ಅಂತ ಫೋನ್ ಮಾಡಿದ್ವಿ ತಮಗೆ ಹಾಂ ಸ್ವಾಮೀಜಿ ಕೋಸಂಬ್ರಿ ಮತ್ತೆ ಹ್ಞೂ ಚಿತ್ರಾನ್ನ ಅನ್ನ ರಸಮ್ ಮತ್ತೆ ಪಲ್ಯ ಕಾಳು ಪಲ್ಯ ತರಕಾರಿ ಪಲ್ಯ ಮತ್ತೆ ಹಪ್ಪಳ ಮತ್ತೆ ಇದು ಫ್ರೂಟ್ ಸಾಲಾಡ್ ಮತ್ತೆ ಹಾಂ ಹೇಳ್ಬೇಕ್ ಸ್ವಾಮೀಜಿ ಹಾಂ ಸ್ವಾಮಿ

ಹಾಂ ಸ್ವಾಮೀಜಿ ಹಾಂ ಸರಿ ಸ್ವಾಮೀಜಿ ಹಾಂ ಸರಿ ಸ್ವಾಮೀಜಿ ಇನ್ನು ಸರಿ ಸ್ವಾಮೀಜಿ ಮಜ್ಜಿಗೆನು ಮಾಡಿ ಇಡ್ತೀನಿ ಹಾಂ ಹ್ಞೂ ಸರಿ ಸ್ವಾಮೀಜಿ ಹ್ಞೂಂ ಬರಲಿ ಹೇಳ್ರೀ ಸ್ವಾಮೀಜಿ ಎಲ್ಲರಿಗು ಸೇರಿಸಿ ಮಾಡಿರ್ತೀನಿ ಹಾಂ ಸರಿ ಸ್ವಾಮೀಜಿ ಕನ್ಟ್ರೆಕ್ಟ್ರ ರೆಡಿ ಮಾಡ್ಬೇಕು ಸ್ವಾಮೀಜಿ ಹಾಂ ಸರಿ ಸ್ವಾಮೀಜಿ ಆಯಿತು ಹಾಂ ಸರಿ ಸ್ವಾಮೀಜಿ ಆಯಿತು ಹಾಂ ಸ್ವಾಮೀಜಿ ಪಾಯಸ ಹೋಳ್ ಹೋಳ್ಗೇ ಮತ್ತೆ ಮತ್ತೆ ಇನ್ನೇನು ಮಾಡ್ಬೇಕು ಸ್ವಾಮೀಜಿ ಹಾಂ ಸರಿ ಸ್ವಾಮೀಜಿ ಆಯಿತು ಓಕೆ ಸ್ವಾಮೀಜಿ ಧನ್ಯವಾದಗಳು